ಶಿಕ್ಷಣ ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲಿ ಮಹತ್ವಪೂರ್ಣವಾದ ಸ್ಥಾನವನ್ನು ಪಡೆದಿದೆ ಈ ಶಿಕ್ಷಣದಿಂದ ಎಷ್ಟೋ ಜನ ಮಕ್ಕಳು ತಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಿದೆ ಕೆಲವೊಬ್ಬರು ಮಕ್ಕಳು ತನ್ನ ಶಿಕ್ಷಣವನ್ನು ಮಧ್ಯದಲ್ಲೇ ಬಿಟ್ಟು ತನ್ನ ಒಂದು ಮನೆಯ ಒತ್ತಡದಿಂದ ಅಥವಾ ಬೇರೆ ಯಾವುದೋ ಸಮಸ್ಯೆಯಿಂದ ಅವರು ತನ್ನ ಶಿಕ್ಷಣವನ್ನು ಅರ್ಧಕ್ಕೆ ನಿಲ್ಲಿಸಿಬಿಟ್ಟು ಉದ್ಯೋಗಕ್ಕೆ ಹೋಗೋ ಅವಕಾಶ ಕೂಡ ಇದೆ ಕೆಲವೊಬ್ರು ಮಕ್ಕಳು ತನ್ನ ಶಾಲೆಯ ಶಿಕ್ಷಣ ಪೂರ್ಣಗೊಂಡ ಬಳಿಕ ತನ್ನ ಉನ್ನತ ಶಿಕ್ಷಣವನ್ನು ಪೂರೈಸೋಕ್ಕೆ ಬೇರೆ ಬೇರೆ ಕಡೆಯೆಲ್ಲ ಹೋಗ್ತಾರೆ ಆದರೆ ಕೆಲವೊಬ್ರು ತನ್ನ ಮನೆಯ ಸಮಸ್ಯೆಯಿಂದ ಒಂದು ಹಣದ ಸಮಸ್ಯೆಯಿಂದ ಮತ್ತು ತನ್ನ ಮನೆಯಲ್ಲಿರೊ ಏನೋ ಒಂದು ಸಮಸ್ಯೆಯಿಂದ ಕೆಲವೊಬ್ರು ತನ್ನ ಶಿಕ್ಷಣವನ್ನು ಮಧ್ಯದಲ್ಲೇ ಬಿಟ್ಟು ಯಾವುದಾದ್ರು ವ್ಯವಹಾರವನ್ನು ಹುಡುಕ್ಕೊಳ್ತಾರೆ ಅಥವಾ ಇನ್ನು ಕೆಲವೊಬ್ರು ಇದೇ ಸಮಸ್ಯೆಯಿಂದ ಕೆಲಸವನ್ನ ಹುಡುಕ್ಕೊಳ್ತಾರೆ